ಇದು ಸದ್ಗುರು ಶ್ರಿ ಶಿರ್ಡಿ ಸಾಯಿಬ ಅವರ ರೆಸ್ಟೋರೆಂಟಾ ನಾವು ನಿಮ್ಮಲ್ಲಿ ಕೆಲವು ಪದಾರ್ಥಗಳನ್ನು ಆರ್ಡ್ರು ಮಾಡಿದ್ವಿ ಆರ್ಡ್ರು ಮಾಡಿದಲ್ಲಿ ದೋಸೆ ರೊಟ್ಟಿ ಕರಿ ಪಾನಿಪುರಿ ಗೋಬಿಮಂಚೂರಿ ಸೇವ್ಪುರಿ ಬೇಲ್ಪುರಿ ಚಪಾತಿ ಪಲ್ಲೇ ದಾಲು ಇಷ್ಟೆಲ್ಲ ಪದಾರ್ಥಗಳನ್ನು ಆರ್ಡ್ರು ಮಾಡಿದ್ವಿ ಆದರೆ ನಾವು ಆರ್ಡ್ರು ಮಾಡಿದ್ಮೇಲೆ ತಿಳೀತು ನಿಮ್ಮ ನಿಮ್ಮ ಹತ್ರ ಕೆಲವು ಐಟಮ್ಸ್ಗಳ ಮೇಲೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಆದರಿಂದ ಕ್ಯಾಶ್ ಆನ್ ಡೆಲಿವರಿ ಇದ್ದ ಪದಾರ್ಥಗಳನ್ನು ಕಳುಹಿಸಿ ಉಳ್ದಂಥ ಪದಾರ್ಥಗನ್ನು ರದ್ದುಪಡಿಸಬೇಕಾಗಿ ವಿನಂತಿ